ಕ್ರೀಡೆಗೆ ಮಹತ್ವ ಹೇಳಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಅಗತ್ಯ ಮಾನಸಿಕ ಆರೋಗ್ಯಕ್ಕೂ ಮತ್ತು ದೈಹಿಕ ಆರೋಗ್ಯ ಎರಡಕ್ಕೂ ಸಹ ಕ್ರೀಡೆ ಬೇಕು ಬ ಕ್ರೀಡೆ ಬರಿ ಸ್ಪೋರ್ಟ್ನಲ್ಲಿ ಭಾಗವ ವಿನ್ನಿಂಗಿಗೋಸ್ಕರ ಭಾಗವಹಿಸೋದಲ್ಲ ಅದರ ಪ್ರಯೋಜನವನ್ನ ಪಡೆಯೋದಕ್ಕೆ ಭಾಗವಹಿಸಬೇಕು ಸ್ಪೋರ್ಟ್ನಲ್ಲಿ ನಾವು ಭಾಗವಹಿಸಿದರೆ ನಮ್ಗೆ ಬೇರೆ ಬೇರೆ ಜನರ ಜೊತೆ ಬೆರೀಲಿಕ್ಕೆ ಅವಕಾಶ ಎಲ್ಲ ಸಿಗ್ತದೆ ನಮ್ಮ ಮುಖ್ಯವಾಗಿ ಆರೋಗ್ಯವನ್ನು ನಾವು ಕಾಪಾಡೋದಕ್ಕೆ ಇದು ಬಹಳ ಅಗತ್ಯ ಸ್ಪೋರ್ಟ್ಸ್ ಮತ್ತು ದೈಹಿಕ ಆರೋಗ್ಯವನ್ನು ಇದು ಉತ್ತಮಗೊಳಿಸ್ತದೆ ಟೈಮ್ ಪಾಸಿಗೆ ಅಂತ ಸುಮ್ಮನೆ ಆಗ್ಬಿಡೋದಲ್ಲ ಇದು ಪರ್ಪಸಿಟ್ಟುಕೊಂಡು ನಾವು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು

ಕ್ರೀಡೆಗಳಲ್ಲಿ ವೈಯಕ್ತಿಕವಾಗಿ ಭಾಗವಹಿಸುವ ಕ್ರೀಡೆಗಳು ಇವೆ ಗುಂಪಾಗಿ ಭಾಗವಹಿಸುವ ಕ್ರೀಡೆಗಳು ಸಹ ಇವೆ ಎರಡು ಸಹ ಉತ್ ಒಳ್ಳೆಯದೆ ಗ್ರೂಪ್ ಗೇಮ್ಸ್ ಅಂದರೆ ಗುಂಪಾಗಿ ಭಾಗವಹಿಸುವ ಕ್ರೀಡೆಗಳಾದರೆ ಅದರಲ್ಲಿ ನಮಗೆ ಬೇರೆಯವ್ರೊಟ್ಟಿಗೆ ಅವರ ಇದು ಸಂದ್ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಸಹಕರಿಸಬೇಕು ಎನ್ನುವಂಥ ಆ ಒಂದು ಮನೋಭಾವನೆ ಬೆಳೆ ಬರ್ತದೆ ವೈಯಕ್ತಿಕ ಕ್ರೀಡೆಗಳಿಂದ ನಾವು ಹೆಚ್ಚು ನಮ್ಮ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ನಾವು ಹೋರಾಡ್ಬೋದು ಅಥವಾ ಪಾರ್ಟಿಸಿಪೇಟ್ ಮಾಡ್ಬೋದು ಹೀಗೆ ಕ್ರೀಡೆ ಅಂತೂ ಬಹಳ ಮುಖ್ಯ ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಹೇಳ್ತಾರೆ ಆ ರೀತಿ ಸುಮ್ಮನೆ ನಾವು ಕೂತ್ಕೊಂಡಿರೋ ಬದಲು ಇಂತಹ ಆಟ ಪಾಠ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಆ ರೀತಿ ಭಾಗವಹಿಸಿದರೆ ತುಂಬ ಪ್ರಯೋಜನ ಇದೆ ಭಾರತದಲ್ಲಿ ಕ್ರೀಡೆಗಳನ್ನ ತ್ಯಜಿಸಲಿಕ್ಕೆ ಏನು ಮಾಡಬೇಕು ಹೇಳಿ ಕೇಳಿದ್ದೀರಿ ಅದು ಭಾರತದಲ್ಲಿ ಈ ಸ್ಪೋರ್ಟ್ಸಿಗೆ ತುಂಬ ಬೆಲೆಯಿ ತುಂಬ ಕಡಿಮೆಯಿತ್ತು ಅಷ್ಟೊಂದು ಬೆಲೆ ಇರಲಿಲ್ಲ ಮಹತ್ವ ಈಗ ಸ್ವಲ್ಪ ಮಹತ್ವವನ್ನ ಕೊಡ್ತಾಯಿದ್ದಾರೆ ಮೋದಿಯವರು ಬಂದ್ಮೇಲೆ ಈ ಸೊ ಭಾರತ ಈಗ ಒಲಂಪಿಕ್ಸ್ನಿಂದ ಹಿಡಿದು ಬೇರೆ ಇತರ ಅಂತರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸಹ ಪದಕಗಳನ್ನ ಪಡೀಲಿಕ್ಕೆ ಪ್ರಾರಂಭಿಸಿದೆ ಆದರೆ ಭಾರತದಲ್ಲಿ ಈ ಕ್ರೀಡೆಗಳಿಗೆ ಉತ್ತೇಜಿಸಲಿಕ್ಕೆ ಈ ಸರಕಾರದ ಪ್ರಾಯೋಜಕತ್ವ ಬೇಕು ಅಲ್ಲದೆ ಇತರ ಹಲವಾರು ಸಾರ್ವಜನಿಕ ಉದ್ದಿಮೆಗಳು ಇವೆ ಆ ಉದ್ದಿಮೆಗಳು ಸಹ ಕ್ರೀಡಾಪಟುಗಳಿಗೆ ಉದ್ಯೋಗವನ್ನು ಕೊಡಬೇಕು ಅವರಿಗೆ ಆ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಅಭ್ಯಾಸ ಮಾಡಲಿಕ್ಕೆ ತರಬೇತಿ ಪಡೀಲಿಕ್ಕೆ ಕಾ ಕೊಡಬೇಕು ಪ್ರಯೋಜನ ಕೊಡಬೇಕು ಉದಾಹರಣೆಗೆ ನೀರಜ್ ಚೋಪ್ರಾ ಅವರು ಉದ್ಯೋಗಿ ಹೌದು ಆದರೆ ಅವರನ್ನು ತರಬೇತಿ ಪಡೀಲಿಕ್ಕಾಗಿ ವಿದೇಶಗಳಿಗೆ ಕಳಿಸೋದು ಭಾರತದಲ್ಲಿ ಕ್ರೀಡಾ ಕೇಂದ್ರಗಳಲ್ಲಿ ಆ ಹುದ್ದೆ ತರಬೇತಿ ಪಡೀಲಿಕ್ಕೆ ಅವರಿಗೆ ರಜೆ ಕೊಡುವುದು ಇಂಥದ್ದೆಲ್ಲ ಮಾಡ್ತಾರೆ ಹಾಗೆ ಇತರೆ ಕ್ರೀಡೆಗಳಿಗೆ ಸಹ ಇಲ್ಲಿ ಉತ್ತೇಜನವನ್ನು ಪ್ರಯೋ ಕೊಡಬೇಕು ಹಾಗಿದ್ದರೆ ನಾವೂ ಸಹ ಈ ಬ ಕ್ರೀಡೆಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಭಾರತದಲ್ಲಿ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಷ್ಟಿಲ್ಲ ಈ ಸ್ಟೇಡಿಯಂಗಳಾಗಲಿ ಅಥವಾ ಸ್ವಿಮ್ಮಿಂಗ್ ಅವು ಸ್ವಿಮಿಂಗ್ಗಳಾ ಸ್ವಿಮಿಂಗ್ ಆಗಲಿ ಇಷ್ಟೇ ಇಷ್ಟು ಟ್ರ್ಯಾಕ್ಗಳಾಗಲಿ ಇವೆಲ್ಲ ಬಹಳ ಕಡಿಮೆಯಿದೆ ಅವುಗಳನ್ನೆಲ್ಲ ಒದಗಿಸಬೇಕು ಉತ್ತಮ ಮಟ್ಟದಲ್ಲಿ ಅವುಗಳು ಇರಬೇಕು ಈ ರನ್ನಿಂಗ್ ಟ್ರ್ಯಾಕ್ ಮಾಡೋದಿದ್ರೆ ಅದು ಸ್ವಿಮ್ಮಿಂಗ್ ಪೂಲ್ ಆದರೆ ಇದು ಅವುಗಳನ್ನೆಲ್ಲ ಉತ್ತಮ ಮಟ್ಟದಲ್ಲಿ ಈ ತಯಾರು ಮಾಡಬೇಕು ಪ್ರಿಪೇರ್ ಮಾಡಬೇಕು ಹಾಗಿದ್ದರೆ ಮಾತ್ರ ಒಳ್ಳೆ ಪ್ರಯೋಜನ ಪಡೀಲಿಕ್ಕೆ ಸಾಧ್ಯ ಹೆಸರಿಗೋಸ್ಕರ ಮಾಡಿದರೆ ಏನು ಪ್ರಯೋಜನ ಇಲ್ಲ ಹೀಗೆ ಈ ಕ್ರೀಡೆಗೆ ಭಾರತದಲ್ಲಿ ಇನ್ನಷ್ಟು ಹೆಚ್ಚು ಉತ್ತೇಜನ ಕೊಟ್ಟು ಇನ್ನಷ್ಟು ಹೆಚ್ಚು ಸ್ಪರ್ಧೆಗಳಲ್ಲಿ ಭಾರತೀಯರು ಬಹುಮಾನವನ್ನ ಪಡಿಬೇಕು ಅದು ಬಹುಮಾನ ಪಡಿಯುವುದಕ್ಕಾಗಿಯೇ ಭಾಗವಹಿಸೋದಲ್ಲ ಭಾರತದ ಹೆಸರು ಬೆಳಕು ಪದಕ ಬಂದರೆ ಭಾರತದ ಹೆಸರು ಬೆಳಗ್ತದೆ ಆ ರೀತಿ ಮಾಡಿದರೆ ಒಳ್ಳೇದು ಅಂತ ಹೇಳ್ತೇನೆ